ತಂತ್ರಜ್ಞಾನದ ಬಗ್ಗೆ ಮಾತಾಡೋದಾದರೆ ನಾವು ಜಾಹಿರಾತು ತಂತ್ರಜ್ಞಾನದಲ್ಲಾದ ಸುಧಾರಣೆಗಳನ್ನು ಅನೇಕ ನೋಡ್ಬೋದಾಗಿರುತ್ತೆ ಅಂತ ಹೇಳಿದರೆ ಈವಾಗ ನಾವು ಮೊದಲೇನು ಮಾಡ್ತಾಯಿದ್ವಿ ಯಾವ್ದಾದ್ರು ಒಂದು ಬಟ್ಟೆನ ಚೂಸ್ ಮಾಡಬೇಕಂತ ಹೇಳಿದರೆ ಒಂದು ಅಂಗಡಿಗೆ ಅಂದರೆ ಹೋಗ್ತಾಯಿದ್ವಿ ಅಲ್ಲಿ ಹೋಗಿಬಿಟ್ಟು ನೋಡಿದಾಗ ನಮಗೆ ನಮ್ಗೆ ಇಷ್ಟ ಆಗೋ ಕಲರ್ಸ್ ಸಿಗ್ತಾಯಿರಲಿಲ್ಲ ಮತ್ತು ನಮ್ಗೆ ಇಷ್ಟ ಆಗೋ ಡ್ರಸ್ ಪ್ಯಾಟ್ರನ್ ಇರ್ತಾಯಿರ್ಲಿಲ್ಲ ಹಾ ನಮಗೆ ಇಷ್ಟನೇ ಆಗ್ದೇಯಿದ್ರೂ ಅದನ್ನು ತೊಗೊಂಡ್ಬರುವಂತಹ ಒಂದು ಸಿಚುವೇಶನ್ ಸಂದರ್ಭ ಉಂಟಾಗ್ತಾಯಿತ್ತು ಆದರೆ ಈ ತಂತ್ರಜ್ಞಾನ ಬಂದಾಗಿಂದ ಏನಾಗಿದೆ ಅಂದರೆ ನಮಗೆ ಬೇಕಾದಂತಹ ಡ್ರಸ್ಸು ಬೇಕು ಅಂತ ಹೇಳಿದರೆ ಬಟ್ಟೆ ಬೇಕು ಅಂತ ಹೇಳಿದರೆ ಅದನ್ನು ನಾವು ಸ್ಕ್ಯಾನ್ ಮಾಡಿ ಅದೇ ರೀತಿಯಾದಂತಹ ಬಟ್ಟೆಗಳನ್ನು ಕೊಂಡ್ಕೊಳ್ಬೌದು ಮತ್ತು ನಾವು ಸಮಯ ಸಮಯವನ್ನು ಉಳಿತಾಯ ಮಾಡ್ಬೋದು ಇವಾಗ ಒಂದೂರಿಂದ ಮತ್ತೊಂದು ಊರ್ಗೆ ಹೋಗಿ ನಾವು ಬಟ್ಟೆ ಪರ್ಚೆಸ್ ಮಾಡ್ತೀವಿ ಅಂತ ಹೇಳಿದರೆ

ಆನ್ಲೈನ್ ಶಾಪಿಂಗ್ ಫೋನಲ್ಲೆ ನೋಡ್ತೀವಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬುಕ್ ಮಾಡ್ತೀವಿ ಈವಾಗ ಹಾಗೆಯೇ ಇವಾಗ ಒಂದು ಬ್ಯಾಂಕಲ್ಲಿ ನಾವು ಹೋಗ್ಬಿಟ್ಟು ಯಾವ್ದಾದ್ರೂ ಒಂದು ಅಕ ಆ ಖಾತೆಯನ್ನ ಓಪನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಖಾತೆಯನ್ನು ಚಲಾವಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಲೈನಲ್ಲಿ ನಿಂತ್ಕೊಂಡು ಆ ಬ್ಯಾಂಕಲ್ಲಿ ಆ ಖಾತೆಯನ್ನು ಓಪನ್ ಮಾಡಿಸಿ ಆ ಖಾತೆಗೆ ದುಡ್ಡು ಹಾಕಿಬಿಟ್ಟು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾಗುತ್ತೆ ಯಾವುದಾದ್ರು ಒಂದು ದುಡ್ಡು ಬರ್ತದೆ ಬರ್ತಾಯಿದೆ ಅಂತ ಹೇಳಿದರೆ ಅಥ್ವಾ ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ನಾವು ಹೋಗಿಬಿಟ್ಟು ಬ್ಯಾಂಕಲ್ಲಿ ಕೂತ್ಕೊಂಡು ನಮ್ಮ ಟೈಮು ಎಲ್ಲ ಕೆಲಸಗಳನ್ನ ಬಿಟ್ಟು ಆ ಬ್ಯಾಂಕಲ್ಲಿ ಕೂತ್ಕೊಂಡು ನಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಂಡು ಅಲ್ಲಿ ನಮ್ಮ ಕೆಲಸಗಳನ್ನು ಮುಗಿಸ್ಬೇಕಾಗಿರ್ತಿತ್ತು ಆದರೆ ಈವಾಗ ಏನಾಗಿದೆ ಒಂದು ಫೋನಲ್ಲಿ ಒಂದು ಆ್ಯಪಲ್ಲಿ ಕೂಡ ನಾವು ಒಂದು ಬ್ಯಾಂಕನ್ನು ಓಪನ್ ಮಾಡ್ಬೋದಾಗಿದೆ ಆ ಬ್ಯಾಂಕನ್ನು ಓಪನ್ ಮಾಡಿ ಆ ಬ್ಯಾಂಕಲ್ಲಿ ನಾವು ನಮ್ಮ ಖಾತೆಯೇ ಖಾತೆಯನ್ನು ಪ್ರಾರಂಭ ಮಾಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ಆದಂತಹ ಅನಾಹುತಗಳು ಸಂಭವಿಸುವುದಿಲ್ಲ ಯಾಕಂತ ಹೇಳಿದರೆ ಈವಾಗ ಮೊದಲೆಲ್ಲ ಏನು ಮಾಡ್ತಾಯಿದ್ದರು ಯಾವ್ದಾದ್ರೂ ಒಂದು ಲೋನ್ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ನಾವು ಫೋನಲ್ಲಿ ನನ್ನದು ಅಂಗಡಿಗೇ ಹೋಗಿಬಿಟ್ಟು ಅಲ್ಲಿ ನಾವು ಕಂಪ್ಯೂಟರಲ್ಲಿ ಅಪ್ಲೈ ಮಾಡಿಸಬೇಕಾಗಿತ್ತು ಆದರೆ ಈಗ ಒಂದು ಆನ್ಲೈನ್ ಅನ್ನೋ ಒಂದು ಆಪ್ಶನ್ ಅನ್ನೋದು ಬಂದಿರೋದರಿಂದ ಏನು ಮಾಡ್ತೀವಿ ಅಂತ ಹೇಳಿದರೆ ಯಾವ್ದಾದ್ರು ಫೋನಲ್ಲಿಯೇ ಕೂಡ ನಾವು ಏನು ಮಾಡ್ತೀವಿ ಅಪ್ಲೈ ಮಾಡ್ತೀವಿ ನಾವೇ ನಮ್ಮ ಖಾತೆಗೆ ನೇರವಾಗಿ ಹಣ ಬರುತ್ತೆ ಅದು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಅಂತ ಹೇಳಿ ಹಂಚಿಕೆ ಆಗುವುದಿಲ್ಲ ಇಲ್ಲಿ ಯಾವುದೇ ಮೋಸದ ವಹಿವಾಟುಗಳು ನಡೆಯುವುದಿಲ್ಲ ಯಾಕಂತ ಹೇಳಿದರೆ ನಮ್ಮ ಸಮಯದ ಅಭಾವವನ್ನು ಇದು ಕಡಿಮೆ ಮಾಡಿಕೊಡುತ್ತೆ ನಮಗೆ ಸುಲಭವಾಗಿ ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ಳುವುದುಕ್ಕೆ ಆಗಿರ್ಬೋದು ಅಥವಾ ಮಾರಾಟ ಮಾಡುವುದಕ್ಕೆ ಆಗಿ ಆಗಲಿ ಆಗಿರ್ಬೋದು ಇದು ತುಂಬ ಅತ್ಯುತ್ತಮವಾದ ಸಾಧನ ಆಗಿದೆ ಈವಾಗ ಏನಂತ ಹೇಳಿದರೆ ಆಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೌದು ಮತ್ತು ಮೀಶೋ ಆಗಿರ್ಬೌದು ನ್ಯಾಪ್ತಾಲ್ ಆಗಿರ್ಬೌದು ಇದೆಲ್ಲ ಡಿಜಿಟಲ್ ಯಾಕಂತ ಹೇಳಿದರೆ ಈವಾಗ ನಾವು ಯಾವ್ದಾದ್ರೂ ಒಂದು ಬಿಸ್ನೆಸನ್ನು ಮಾಡ್ತೀವಿ ಅಂತ ಹೇಳಿದರೆ ಪ್ರತಿಯೊಂದು ಊರಿಗೂ ಹೋಗಿ ಅಥವಾ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ನಾವು ನಮ್ಮ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ತುಂಬ ಬಿಸ್ಲು ಇರ್ತಾಯಿತ್ತು ಅಲ್ಲೆಲ್ಲ ಹೋಗಿಬಿಟ್ಟು ಮಾರಾಟ ಮಾಡಿಕೊಂಡು ಅಲ್ಲಿ ಚೌಕಾಸಿ ಮಾಡ್ತಾಯಿದ್ದರು ಆದರೆ ಈವಾಗ ಒಂದು ಕಂಫಾಮ್ ಅಂದರೆ ಫಿಕ್ಸಡ್ ರೈಟನ್ನು ಫಿಕ್ಸ್ ಮಾಡಿ ನಾವು ನಮ್ಮ ವಸ್ತುಗಳನ್ನು ಮತ್ತು ಒಬ್ಬರಿಂದ ಮತ್ತೊಬ್ಬರಿಗೆ ಸಾಗಣೆಯನ್ನು ಮಾಡ್ಬೋದಾಗಿದೆ ಆ್ಯಂಡ್ ಟ್ರಾನ್ಸ್ಪಟಿಗೆ ಸ್ ಟ್ರಾನ್ಸ್ಪೊರ್ಟೇಷನ್ ಚಾರ್ಜಸ್ ಅಷ್ಟೆ ಇರುತ್ತೆ ಅಂತ ಹೇಳಿದರೆ ಈವಾಗ ನಮಗೆ ಯಾವುದೇ ರೀತಿಯಾದಂತಹ ರೆಂಟನ್ನು ನಾವು ಪೇ ಮಾಡೋ ಹಾಗಿಲ್ಲ ಮತ್ತು ಹ ಯಾವುದೇ ಆದಂತಹ ಬಾಡಿಗೆಗಳನ್ನು ನಾವು ಕಟ್ಟೊ ಹಾಗಿರೋದಿಲ್ಲ ಆಮೇಲೆ ನಮಗೆ ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಈ ಬಿಲ್ಗಳನ್ನು ನಾವು ಕಟ್ಟೊ ಹಾಗಿಲ್ಲ ಯಾವುದೇ ಯಾವ ಯಾರೇ ಬಂದು ನಮಗೆ ಏನಾದ್ರೂ ಬೇಕು ಅಂತ ಹೇಳಿರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಬೈ ಮಾಡ್ತೀವಿ ಈವಾಗ ಏನಾದ್ರೂ ನಮಗೆ ಒಂದು ಸ್ಕೂಟಿ ಇದೆ ಆಯ್ತಪ್ಪ ಒಂದು ನಾವು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗಿರುತ್ತೆ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಬ್ರೋಕರ್ಸನ್ನು ನಾವು ಹುಡ್ಕೊಂಡು ಹೋಗಿಬಿಟ್ಟು ನಮಗೆ ಲ್ಯಾಂಡ್ ಬೇಕು ಅಂತ ಹೇಳಿ ಕೇಳೋದಕ್ಕೆ ಆಗೋಲ್ಲ ಅಂದರೆ ಬ್ರೋಕರ್ಸಿಗೇ ನಾವು ದುಡ್ಡು ಕೊಡಬೇಕಾಗಿರುತ್ತೆ ಇದೆಲ್ಲ ಇರುತ್ತೆ ಆದರೆ ಈವಾಗ ಏನಾಗಿದೆ ಅಂತ ಹೇಳಿದರೆ ಆನ್ಲೈನ್ ಅಂತ ಬಂದ್ಮೇಲೆ ನಾವು ನಮ್ಮ ಹತ್ರ ಒಂದು ನಮಗೆ ಒಂದು ಲ್ಯಾಂಡ್ ಬೇಕಾಗಿದೆ ಎಷ್ಟು ರೇಟು ಎಷ್ಟು ಸೇ ಅನ್ನೋದು ಎಸ್ಟಿಮೇಟ್ ಇರಬೇಕು ಈಗಿರೋ ಅಂತಹವರು ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ನಾವು ಆನ್ಲೈನಲ್ಲಿ ಕಳಿಸಿಬಿಟ್ರೆ ಅವ್ರು ಏನು ಮಾಡ್ತಾರೆ ನಮಗೆ ಆನ್ಲೈನಲ್ಲಿ ಪರ್ ಆನದು ಅಬ್ ಪರ್ಚೇಸ್ ಮಾಡೋದಕ್ಕೆ ಅವ್ರ ಹತ್ರ ಇದ್ದರೆ ಸೇಲ್ಸ್ ಮಾಡ್ತಾರೆ ನಾವು ಪರ್ಚೇಸ್ ಮಾಡ್ಬೌದು ಆ್ಯಂಡ್ ಈಝಿಯಾಗಿ ನಮಗೆ ಯಾವುದೇ ಒಂದು ಕೆಲಸವನ್ನು ಸುಗಮವಾಗಿ ನಿರ್ವಹಿಸಬೇಕಾ ನಿರ್ವಹಿಸಬೌದಾಗಿರುತ್ತೆ ಈವಾಗ ಏನಾದ್ರೂ ನಾವು ಏನು ಮಾಡ್ತೀವಿ ಗೊತ್ತಾ ಮನೆಗೆ ನೆಂಟ್ರು ಬಂದ್ಬಿಟ್ಟಿದ್ದಾರೆ ನೆಂಟ್ರು ಬಂದಿದ್ದಾರೆ ಅವ್ರಿಗೆ ನಾವು ಅಡುಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ನಮಗೆ ಯಾವುದೇ ಆದಂತಹ ತಿಂಗ್ಸ್ ಅಂದರೆ ಸಾಮಾಗ್ರಿಗಳು ಸಿಗೋದಿಲ್ಲ ನಾವು ಒಂದು ಅಂಗ್ಡಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಆ ಸಾಮಗ್ರಿಗಳನ್ನು ತಗೊಂಡ್ಬರ್ಬೇಕು ದಿನಸಿ ಐಟಮ್ಗಳನ್ನು ತಗೊಂಡ್ಬರ್ಬೇಕು ನಮ್ಮ ಹತ್ರ ದುಡ್ಡಿದೆ ಆದರೆ ಟೈಮಿಲ್ಲ ಅವರೂ ಪಾಪ ನೆಂಟ್ರಗಳ್ಗೆ ಎಲ್ಲೋ ಹೋಗ್ಬೇಕಾಗಿರುತ್ತೆ ಅವ್ರನ್ನು ನಾನು ಅನ್ನೋದು ನಾವು ಸತ್ಕಾರ ಮಾಡದೇ ಕಳ್ಸೋ ಹಾಗಿರೋಲ್ಲ ಅವ್ರು ಬಂದ ತಕ್ಷಣ ನಾವು ಸ್ವಿಗ್ಗಿ ಅಥ್ವಾ ಝಮ್ಯಾಟೋ ಇದರಲ್ಲಿ ಇಂತಹ ಆ್ಯಪ್ಗಳಲ್ಲಿ ನಾವು ಊಟವನ್ನು ಆರ್ಡರ್ ಮಾಡ್ತೀವಿ ಈಗ ಊಟ ಆರ್ಡರ್ ಮಾಡಾದ್ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದರೆ ಅದು ಬರುತ್ತೆ ನಮ್ಮನೆಗೆ ಬಂದ್ಮೇಲೆ ಅದನ್ನ ನಾವು ಮ ಸರ್ವ್ ಮಾಡಿ ಕೊಡ್ತೀವಿ ಅಂತ ಹೀಗೆ ಅಂದರೆ ನಾವು ಮೊದಲೂ ಆಧುನಿಕ ಕಾಲದಲ್ಲಿ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ತಂತ್ರಜ್ಞಾನದಕ್ಕೂ ಮೊದಲು ಬೇರೆ ಅಂಗಡಿಗಳಿಗೆ ಹೋಗಿ ಎಲ್ಲವನ್ನೂ ತೆಗೆದುಕೊಂಡು ಬಂದು ನಾವು ಸಾಮಾಗ್ರಿಗಳನ್ನು ಬಳಸಿ ಆಹಾರವನ್ನು ಉಪಹಾರವನ್ನು ತಯಾರಿಸಿ ಮಾಡಿಸಿ ಊಟ ಮಾಡುವಷ್ಟರ ವೇಳೆಗೆ ಸಂಜೆ ಅಂದರೆ ಟಾ ತುಂಬ ಸಮಯ ಹಿಡಿತಾಯಿತ್ತು ಆದ್ರೆ ಈವಾಗ ಏನಾಗಿದೆ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಆನ್ಲೈನ್ ಶಾಪಿಂಗಲ್ಲಿ ಈಗ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ ನಾವು ಬೇಗ ಅಡುಗೆನ ಆರ್ಡರ್ ಮಾಡ್ಬೌದು ಆರ್ಡರ್ ಅದು ನಮ್ಮನೆಗೆ ಬರುತ್ತೆ ಆ್ಯಂಡು ನಾವು ಪ್ಲೇಟ್ಗೆ ಸರ್ವ್ ಮಾಡಿ ತಿನ್ಬೋದಾಗಿರುತ್ತೆ ಹೀಗೆ ಆನ್ಲೈನ್ ಬಂದಾಗಲಿಂದ ನಾವು ಈವಾಗ ಏನಾದ್ರೂ ಏನು ಮಾಡ್ತಾಯಿದ್ವಿ ಅಂದರೆ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ವಿಷಯನ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಹಲವಾರು ಪುಸ್ತಕಗಳನ್ನು ಓದಬೇಕಾಗಿತ್ತು ಒಂದು ಪುಸ್ತಕ ಎಷ್ಟು ದಪ್ಪ ಇರ್ತಾಯಿತ್ತು ಅಂತ ಹೇಳಿದರೆ ಮುನ್ನೂರು ಆರುನೂರು ಪೇಜ್ಗಳನ್ನು ಹೊಂದಿರ್ತಿತ್ತು ಆದರೆ ಈವಾಗ ಏನಾಗಿದೆ ನಮಗೆ ಏನಾದ್ರೂ ಒಂದು ವಿಷಯ ಬೇಕು ಈವಾಗ ಹೇಗೆ ಉದಾಹರಣೆಗೆ ಏನಂತ ಹೇಳಿದರೆ ನಮಗೆ ಸಾಂಸ್ಕೃತಿಕ ಹಬ್ಬ ಹರಿದಿನಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಯಾವುದೋ ಒಬ್ಬ ಕುವೆಂಪು ಬರೆದಿರುವಂತಹ ಮಲೆಗಳಲ್ಲಿ ಮದುಮಗಳು ಕತೆಯನ್ನು ನಾವು ಓದ್ಬೇಕು ಅಂತ ಹೇಳಿದರೆ ನಾವು ಗೂಗಲಲ್ಲಿ ಹೋಗಿಬಿಟ್ಟು ನಾವು ಸರ್ಚ್ ಮಾಡಿದರೆ ತಕ್ಷಣವೇ ಅವರ ಇಡೀ ಬಯೋಡಟ ಬರುತ್ತೆ ಅದಾದ್ಮೇಲೆ ಈವಾಗ ನಾವು ಏನಾದ್ರೂ ಒಂದು ಮನೆನ ಸರ್ಚ್ ಮಾಡ್ಬೇಕಾಗಿರುತ್ತೆ ನಮಗೆ ಒಬ್ರು ಮನೆಗೆ ಹೋಗ್ಬೇಕಾಗಿರುತ್ತೆ ನಮಗೆ ಎಲ್ಲ ಹೋಗಬೇಕು ಅಂತ ಗೊತ್ತಿರೋಲ್ಲ ಆನ್ಲೈನಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋದರೆ ಲೊಕೇಶನ್ ಕಳಿಸಿದ್ರೆ ನಾವು ಆ ಮ್ಯಾಪಿಂದ ನಾವು ಮನೆಗೆ ಹೋಗ್ಬಹುದು ಮತ್ತು ಯಾರನ್ನೇ ಆದ್ರೂ ಭೇಟಿ ಮಾಡಿ ಬರುವಂತಹ ಒಂದು ಕಾನ್ಫಿಡೆನ್ಸ್ ಈ ಆನ್ಲೈನ್ ಶಾಪಿಂಗಲ್ಲಿ ಅಥವಾ ಜಾ ಆಧುನಿಕ ಯುಗದಲ್ಲಿ ಕಂಡುಬರುತ್ತದೆ ಅಂತ ಹೇಳಿದರೆ ಜಾಹಿರಾತು ಈವಾಗ ಜಾಹಿರಾತು ಅಂತ ಹೇಳೋದಾದರೆ ನಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕು ಈವಾಗ ಏನಂತ ಹೇಳಿದರೆ ನಮ್ಮ ಹತ್ರ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ ಅಥ್ವಾ ಒಂದು ಮನೆ ಇದೆ ಇಲ್ಲಿಗೆ ಹಾಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾರ್ಸ್ ಕರೆಂಟ್ ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾರ್ಸ್ ನೀರು ಬರುತ್ತೆ ನಾವು ಅಕ್ಕ ಪಕ್ಕ ಪಾರ್ಕ್ ಇದೆ ಮತ್ತು ಒಂದು ಡಬಲ್ ಆಫ್ ಡಬಲ್ ಆಫ್ ಫ್ಲೋರಿದ್ದು ಮನೆ ಇದೆ ಇಲ್ಲಿ ಎಲ್ಲ ರೀತಿಯಾದಂತಹ ಶಾಪ್ಗಳು ದೊರೆಯುತ್ತೆ ನಿಮಗೆ ಅತಿ ಅನ್ನೋದು ಹೆಚ್ಚು ಉಪಕಾರಿಯಾದಂತಹ ಒಂದು ರೋಡ್ ಸೈಡಲ್ಲಿ ಸಿಗುವಂತಹ ಮನೆ ಇದೆ ಅಂತ ಹೇಳಿ ನಾವು ಹೋಗ್ಬಿಟ್ಟು ಎಲ್ರ ಹತ್ರನೂ ನಮ್ಮ ನಿಮಗೆ ಮನೆ ಬೇಕಾ ಮನೆ ಬೇಕಾ ಅಂತ ಕೇಳೋಕ್ಕೆ ಆಗ್ತಾಯಿರಲಿಲ್ಲ ಈವಾಗ ಏನಾಗಿದೆ ಅಂತ ಹೇಳಿದರೆ ಅದ್ರ ಒಂದು ಪಿಕ್ಚರನ್ನು ತೆಗೆದು ಲೊಕೇಶನ್ಗೆ ನಾವು ಹಾಕಿದರೆ ಗೂಗಲ್ ಮ್ಯಾಪಲ್ಲಿ ಅನ್ನೋದು ಪ್ಲೇಸ್ ಮಾಡಿದರೆ ಅವರು ಅದನ್ನು ನೋಡಿ ಅವ್ರ್ಗೆ ಇಷ್ಟ ಆದರೆ ಅವ್ರು ಬೈ ಮಾಡ್ತಾರೆ ಆ್ಯಂಡ್ ಫಿಕ್ಸಡ್ ರೈಟ್ ನೌ ಫಾರ್ ರೈಟ್ ಕೂಡ ಫಿಕ್ಸ್ ಮಾಡ್ಬೌದು ಅದರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಹ ನಮ್ಮ ಮಾರುವಿಕೆ ಕೊಳ್ಳುವಿಕೆಗಳನ್ನು ಸುಲಭವಾಗಿ ನಡೆಸ್ಬೋದಾಗಿರುತ್ತೆ ಈವಾಗ ಏನಂತ ಹೇಳಿದರೆ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಆಯಿತು ಬ್ಯಾಂಕಿಂಗ್ ಆಯಿತು ನಾವು ಯಾವುದೇ ಒಂದು ಸರಳವಾಗಿ ತಮ್ಮ ಉದ್ದೇಶಗಳನ್ನು ನಮ್ಮ ಈವಾಗ ಮೊದ್ಲು ಏನಾಗ್ತಾಯಿತ್ತು ಗೊತ್ತಾ ಲ್ಯಾಂಡ್ ಫು ಲೈನ್ ಫೋನ್ಗಳು ಇರ್ತಿತ್ತು ಲ್ಯಾಂಡ್ಲೈನ್ ಫೋನ್ಗಳಲ್ಲಿ ಏನಾಗ್ತಾಯಿತ್ತು ಒಂದೊಂದು ಸಲ ನೆಟ್ವರ್ಕ್ ಸಿಗ್ತಾಯಿರಲಿಲ್ಲ ಒಬ್ರ ಜೊತೆ ಮಾತಾಡಬೇಕು ಅಂದರೆ ಒಂದು ಗಂಟೆ ಅಂದರೆ ರೀಚಾರ್ಜ್ ಮಾಡಿಸ್ಬೇಕಾಗಿತ್ತು ಕಟ್ಟಾಗಿ ಬಿಡ್ತಾಯಿತ್ತು ಇನ್ಕಮಿಂಗ್ ಔಟ್ ಗೋಯಿಂಗ್ ಇತ್ತು ಆದರೆ ಈವಾಗ ಏನಾಗಿದೆ ಅಂದರೆ ಏನು ಮಾಡ್ತೀವಿ ಅಂತ ಹೇಳಿದರೆ ಸ್ಮಾರ್ಟ್ ಫೋನ್ಸು ಸ್ಮಾರ್ಟ್ ಫೋನ್ಸ್ ಏನು ಮಾಡುತ್ತೆ ಈವಾಗ ಯಾವ್ದಾದ್ರೂ ಒಂದು ಫ್ಲಾಟ್ಫಾರ್ಮ್ ಇರುತ್ತೆ ಅಲ್ವ ಫ ಸ್ಮಾರ್ಟ್ ಫೋನಲ್ಲಿ ನಾವು ಯಾವುದೇ ಒಂದು ವಿಷಯವನ್ನು ಅತಿ ವೇಗವಾಗಿ ಅನ್ನೋದು ತಿಳ್ಕೊಳ್ಬೋದಾಗಿರುತ್ತೆ ಹಂಗೆ ಹಾಗೆ ಯಾವುದೇ ಒಂದು ಮಾರುವಿಕೆಯನ್ನು ನಾವು ಈ ಆನ್ಲೈನ್ ಶಾಪಲ್ಲಿ ನೋಡ್ಬೋದಾಗಿರುತ್ತೆ ಈವಾಗ ನಾವು ಟಮ್ ಸಮಯದ ಉಳಿತಾಯವನ್ನು ಮಾಡ್ಬೌದು ಆನ್ಲೈನ್ ಶಾಪಿಂಗಿಂದ ಮತ್ತು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವನ್ ಹೋಗುವಂತಹ ಸಂಭವ ಮಾ ಸಂಭವ ಬರೋದಿಲ್ಲ ಮತ್ತು ನಾವು ಒಬ್ಬ ಒಬ್ಬರಿಂದ ಮತ್ತೊಬ್ಬರಿಗೆ ಅನ್ನೋದು ಆ ಪರಿಚಯ ಇರೋದಿಲ್ಲ ಈ ಆನ್ಲೈನ್ ಶಾಪಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಜಾಗತೀಕರಣ ಅಥವಾ ತಂತ್ರಜ್ಞಾನದ ಜಾಹಿರಾತು ಅಂತ ಬಂದಾಗ ನಾವೆಲ್ಲ ಮೊದ್ಲು ಏನು ಮಾಡ್ತಾಯಿದ್ವಿ ಬೇರೆ ಕಡೆಯಿಂದ ಹೋಗಿಬಿಟ್ಟು ನಾವು ಬೇರೆ ಕಡೆಯಿಂದ ಹೋಗಿಬಿಟ್ಟು ಏನು ಮಾಡ್ತಾಯಿದ್ವಿ ಏನು ಮಾಡ್ತಾಯಿದ್ವಿ ಅಂತ ಹೇಳಿದರೆ ಹುಡುಗಿಯನ್ನು ಹುಡುಕ್ತಾಯಿದ್ವಿ ಮದುವೆಗೆ ಅಂತ ಬಂದಾಗ ಆದರೆ ಈವಾಗ ಏನಾಗಿದೆ ಫೋನಲ್ಲೆ ಶಾದಿ ಡಾಟ್ ಕಾಮ್ ಲಿಂಗಾಯತ್ಸ್ ಮ್ಯಾಟ್ ಮ್ಯಾಟಮನಿ ಈ ಥರ ಎಲ್ಲವನ್ನು ನೋಡ್ತಾಯಿದ್ವಿ ಈವಾಗ ಏನಾಗಿಬಿಟ್ಟಿದೆ ಆನ್ಲೈನಲ್ಲಿ ಕೂಡ